ನನ್ನ ಬಗ್ಗೆ ತಿಳಿಸ್ಬೊದಾದರೆ ನನ್ನ ಹೆಸರು ವಿಜಯ ಕುಮಾರ್ ಎಸ್ ನಮ್ಮ ತಂದೆ ಹೆಸರು ಸಂಗಯ್ಯ ನಮ್ಮ ಅಮ್ಮನೆಸ್ರು ಶಿವಮ್ಮ ಅಂದರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ನಾನಿವಾಗ ಪ್ರೆಸೆಂಟ್ ಓದ್ತಿರೋದು ಬಿ ಕಾಂ ಫೈನಲ್ ಇಯರು ಬಿ ಎ ಎಚ್ ಕಾಲೇಜು ಮತ್ತೆ ನಂದು ಪಿ ಯು ಬಂದ್ಬಿಟ್ಟು ಎ ಆರ್ ಜಿ ಕಾಲೇಜಲ್ಲಿ ಆಗಿದೆ ಎಸ್ ಎಸ್ ಎಲ್ ಸಿ ಸ್ಕೂಲು ಬಂದ್ಬಿಟ್ಟು ಮೊತೆರೂಪಾ ಸ್ಕೂಲು ಆ್ಯಂಡ್ ಪ್ರಸೆಂಟು ನಾನಿವಾಗ ಕಾಲೇಜಿಗೆ ಹೋಗ್ಬಂದ್ಬಿಟ್ಟು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಹೋಗ್ಬರ್ತೀನಿ ಇದು ನಂದು ನನ್ನ ಬಗ್ಗೆ ಹೇಳ್ಬೇಕಾದರೆ ಡೀಟೇಲ್ಸ್